ನಮ್ಮ ಪ್ರದೇಶದಲ್ಲಿ ನಮ್ಮ ಸಾರಿಗೆ ಸಂಪರ್ಕ ತುಂಬ ಕಡಿತವಾಗಿದೆ ಸರಿಯಾದ ಟೈಮಿಗೆ ಸಾರಿಗೆ ಸಂಪರ್ಕ ಸಂಪರ್ಕವಾಗುತ್ತಿಲ್ಲ ನಮ್ಮ ಪ್ರದೇಶದಲ್ಲಿ ನಮ್ಮ ಗ್ರಾಮದಲ್ಲಿ ರೋಡು ಸರಿಯಾಗಿಲ್ಲ ಟೈಮಿಗೆ ಸರಿಯಾಗಿ ಬಸ್ ಬರೋದಿಲ್ಲ ಆಟೋ ರಿಕ್ಷಾಗಳು ಬರ್ತವೆ ಆಟೋ ರಿಕ್ಷಾದಲ್ಲಿ ಹೋಗೋಕೆ ಟೈಮು ಸಾಲಲ್ಲ ನಮಗೆ ಈ ಈ ನಮ್ಮ ಪ್ರದೇಶದಲ್ಲಿ ರೋಡಿಂದೊಂದು ತುಂಬ ಸಮಸ್ಯೆ ಮತ್ತು ನಮ್ಮ ಬಸ್ಗಳಲ್ಲಿ ಬಹಳ ಪ್ರಾಬ್ಲಮ್ಗಳಿದಾವೆ ನೀವು ಬೆಳಿಗ್ಗೆ ನಾವು ಶಾಲೆಗೆ ಹೋಗ್ಬೇಕಂದ್ರು ಬೆಳಗಿನ ಜಾವ ಒಂಬತ್ತು ಗಂಟೆ ಹಾಗೆ ಹೊರ್ಟು ರೆಡಿ ಆಗಿ ಬಂದರೆ ಅವು ನಮ್ಮ ಪ್ರದೇಶದಲ್ಲಿ ಬಸ್ಗಳ ಸಂಖ್ಯೆ ಕಮ್ಮಿ ಬರೋದು ತುಂಬ ಲೇಟು ಒಂದು ಬಸ್ ಬರೋಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಆಗುತ್ತೆ ರೋಡ್ಗಳು ಕೇಳಿದರೆ ಬಸ್ನವ್ರು ಕೇಳಿದರೆ ರೋಡ್ ಸರಿಯಿಲ್ಲ ನಾವೇನು ಮಾಡಣ ಗೋರ್ಮೆಂಟವರಿಗೆ ನೀವು ಪತ್ರ ಬರ್ದು ಹಾಕಿ ಅಂತಂದು ಹೇಳ್ತಾರೆ ನಾವು ಎಷ್ಟು ಪತ್ರ ಬರ್ದು ಹಾಕುದ್ರೂ ಅವರ್ಯಾರೂ ಬಂದು ನೋಡೋಲ್ಲ ನಾವು ನಾವು ಗ್ರಾಮದವ್ರು ನಮ್ಮ ಪ್ರದೇಶದವ್ರು ಏನು ಮಾಡಬೇಕು ನಾವು ನಮ್ಮ ಪ್ರದೇಶದಲ್ಲಿ ಇಂಥ ಸಮಸ್ಯೆ ಇದ್ರೂ ಕೇಳಕ್ಕೆ ಯಾರೂ ಬರ್ತಿಲ್ಲ ಮತ್ತು ಇವು ಬಸ್ನವರೂ ಅಷ್ಟೇ ಏನು ಟೈಮಿಗೆ ಸರಿಯಾಗಿ ನಮಗೆ ಬರೋದಿಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಹೋದ್ರೂ ಆ ಟೈಮಿಗೆ ಸರ್ಯಾಗಿ ಬೆಳಿಗ್ಗೆ ಬಂತು ಅಂದರೆ ಆ ಕಡೆಯಿಂದ ನಾವು ರಿಟರ್ನ್ನು ನಮ್ಮ ಗ್ರಾಮಕ್ಕೆ ಬರ್ಬೇಕಂದ್ರೆ ಒಂದೂವರೆ ತಾಸು ಎರಡು ತಾಸು ಆಗುತ್ತೆ ನಾವು ಬರೋ ಅಷ್ಟೊತ್ತಿಗೆ ನಾವು ಇಲ್ಲಿ ಮನೇಲ್ಲಿ ಬಂದು ನಾವು ಇನ್ನು ಇಲ್ಲಿ ಅಲ್ಲೇ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತೀವಿ ಇಲ್ಲಿ ಬಂದು ಮನೆಯಲ್ಲಿ ನಾವು ಏನು ಮಾಡಕ್ಕಾಗುತ್ತೆ ನಮ್ಮ ಗ್ರಾಮದಲ್ಲಿ ಈ ಥರ ಸಮಸ್ಯೆ ಐತೆ ನಮ್ಮ ಗ್ರಾಮಕ್ಕೆ ಪಸ್ಟು ಇನ್ನೂ ಒಂದು ಹೆಚ್ಗೇ ಸಂಪರ್ಕ ಬೇಕು ಈಗ ಸಾರಿಗೆ ಸಂಪರ್ಕ ಇನ್ನೂ ಒಂದು ಇವಾಗ ಒಂದು ಇದ್ದರೆ ನಮ್ಮ ಹತ್ರ ಇನ್ನೂ ಒಂದು ಮೂರ್ನಾಲ್ಕು ಬಸ್ ಬಿಡಬೇಕು ನಮ್ಮ ಈ ಸ್ಕೂಲ್ ಹುಡ್ಗುರಿಗೆ ಭಾಳ ತೊಂದರೆ ಆಗುತ್ತೆ ಮತ್ತು ನಾವು ಆಫೀಸಿಗೆ ಹೋಗೋವ್ರು ಅವರಿಗೆಲ್ಲ ತುಂಬ ತೊಂದರೆ ನಮಗೆ ಈ ಪ್ರಯಾಣಿಕರು ಅಡ್ಡಾಡೋಕ್ಕೆ ಭಾಳ ತೊಂದರೆ ಆಗ್ತಿದೆ ನಮ್ಮಲ್ಲಿ ತುಂಬ ಜನ ಪ್ರಯಾಣಿಕರಿದಾರೆ ಆದರೆ ಬಸ್ ಮಾತ್ರ ಒಂದೇ ಇರೋದು ನಮಗೆ ಸಾರಿಗೆ ಸಂಪರ್ಕ ಒಂದೇ ಅದು ಕ ಯಾವಾಗ ಬರುತ್ತೆ ಯಾವಾಗ ಟೈಮಿಂಗ್ಸ್ ಇಲ್ಲ ಅದಕ್ಕೆ ಅದು ಬಂದರೂ ಬರುತ್ತೆ ಇಲ್ಲಾಂದರೆ ಇಲ್ಲ ಇವಾಗ ನಾವು ಗೋರ್ಮೆಂಟ್ ಅಫ್ಶಿಯಲ್ಗಳು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ನಮ್ಮ ಗ್ರಾಮದಿಂದ ನಮ್ಮ ಹತ್ರ ನಮ್ಮ ಟೂ ವಿಲ್ಲರ್ ಇಲ್ಲ ಮತ್ತು ಫೋರ್ ವಿಲ್ಲರ್ ಇಲ್ಲ ನಾವು ಬಸ್ಸಿಗೇ ಕಾಯ್ಬೇಕು ಬಸ್ಸಲ್ಲೇ ಹೋಬೇಕು ನಮಗೆ ಟೈಮಿಗೆ ಸರಿಯಾಗಿ ಬಸ್ ಬರಲಿಲ್ಲ ಅಂದರೆ ನಾವು ಏನು ಮಾಡಬೇಕು ನಾವು ಗೋರ್ಮೆಂಟು ಎಂಪ್ಲೋಯಿ ಅಂತ ಹೇಳ್ಕಂಡು ಹೀಗೆ ಅಡ್ಡಾಡಬೇಕು ಮತ್ತು ನಮ್ಮ ಮಕ್ಕಳ್ನ ಹೆಂಗೆ ಓದಿಸ್ಬೇಕು ನಮ್ಮ ಮಕ್ಕಳ್ನ ಓದ್ಸೋಕೂ ತುಂಬ ಕಷ್ಟ ಇವಾಗ ಟೈಮಿಗೆ ಸರಿಯಾಗಿ ಬಸ್ ಬರಲಿಲ್ಲ ನಮಗೆ ಸಾರಿಗೆ ಕಡಿತ ಆಯಿತು ಅಂದ್ರೆ ಸಾರಿಗೆ ಸಂಪರ್ಕ ಕಡಿತ ಆಯ್ತು ಅಂದರೆ ನಾವು ಮುಂದೆ ನಮಗೆ ತುಂಬ ತೊಂದರೆ ಆಗುತ್ತೆ ನಮ್ಮ ಪ್ರದೇಶಕ್ಕೆ ಏನಾದರೂ ಸ್ವಲ್ಪ ಕೊಡುಗೆ ಯಾರಾದರೂ ನೀಡಬೇಕಂದ್ರೆ ನಮ್ಮ ಪ್ರದೇಶಕ್ಕೆ ಸಾರಿಗೆ ಸಂಪರ್ಕ ತುಂಬ ನಮಗೆ ಭಾಳ ಮುಖ್ಯ ನಮಗೆ ಸಾರಿಗೆ ಸಂಪರ್ಕ ಒದಗ್ಸ್ಕೊಡ್ರಿ ನಮ್ಮ ಅಭಿಪ್ರಾಯ ಇದೇ